ಗುಡ್ ಆಫ್ಟರ್ನೂನ್ ಮ್ಯಾಮ್ ಹಾಂ ನಿರ್ಮಲ ಮೇಡಮ್ ಏನು ರೀ ಹಾಂ ಮೇಡಮ್ ನಾ ನಿಮ್ಮ ಸ್ಟೂಡೆಂಟ್ ರೀ ರೇಣುಕಾ ರೀ ಹಾಂ ಮೇಡಮ್ಮ ಏನು ಮಾಡತ್ ಇದ್ದೀರ್ರಿ ಹೌದೇನ್ರೀ ಮೇಡಮ್ ನೆನ್ನೆ ನೀವು ಒಂದು ಲೆಸನ್ ಮಾಡಿದ್ದಿರಲ್ರಿ ಮೇಡಮ್ಮ ಅದ್ರೊಳಗೆ ಲೇಡೀಜ ಫಸ್ಟ್ ಫ್ರಿಫೆರನ್ಸ್ ಅಂತ ಹೇಳಿ ನೀವು ನಂಗೆ ಹೇಳಿದಿರಿ ಮೇಡಮ್ಮ ಆದ್ರೆ ನಂಗೆ ಅದು ಒಂಚೂರು ಅರ್ಥ ಆಗಲಿಲ್ರಿ ಒಂದು ಸಲ ರಿಪೀಟ್ ಮಾಡ್ತಿರೇನು ರೀ ಮೇಡಮ್ ಹ್ಞೂ ಹ್ಞೂ ಹ್ಞೂನ್ ರೀ ಮೇಡಮ್ ಹಾಂ ಹಾನ್ ರೀ ಹಾನ್ ರೀ ಹಾನ್ ರೀ ಮೇಡಮ್ ಆದ್ರೆ ಫಸ್ಟ್ ಲೇಡೀಜೇ ಮೇನ್ ಅಂತಿರೇನು ರೀ ಮೇಡಮ್ ನೀವು ಹಾಂ ಹಾನ್ ರೀ ಮೇಡಮ್ ಅದೇ ಯಾಕಂದ್ರೆ ಒಂದೊಂದು ಮನೆ ಒಳಗೆ ಒಬ್ಬೊಬ್ಬರಿಗೆ ಬಾಯ್ಸಿಗೆ ಫಸ್ಟ್ ಪ್ರಿಫ್ರೆನ್ಸ್ ಇರ್ತೈತಿ ಎಲ್ಲ ಕೆಲಸ ಮಾಡಿದ್ರೂ ಲೇಡೀಜಿಗೇನೂ ಮಾಡೇ ಇಲ್ಲ ಅಂತ ಒಂದು ಒಪಿನಿಯನ್ ಹೇಳ್ತಿರ್ತಾರೆ ರೀ ದೊಡ್ಡವ್ರು ಹಾಗಾಗಿ ಹ್ಞೂ ಹಾಗಾಗಿ ನೀವು ಅದು ನಾಳೆ ಒಂಚೂರು ಇನ್ನೊಂದು ಸಲ ಹೇಳಿಬಿಡ್ರಿ ಮೇಡಮ್ ಕ್ಲಾಸ್ ಒಳಗೆ ಹಾಂ ಹಾನ್ ರೀ ಹೌದು ರೀ ಮೇಡಮ್ ಹಾನ್ ರೀ ಆಯ್ತು ರೀ ಮೇಡಮ್ ಹಾನ್ ರೀ ಹಾನ್ ರೀ ನಾಳೆ ಬರ್ತೀರಲ್ರೀ ಆಯ್ತು ಆಯ್ತು ರೀ ಮೇಡಮ್ ಹೇಳ್ತೀನಿ ರೀ ಓಕೆ ರೀ ಮ್ಯಾಮ್